ಈ ನಮ್ಮ ಕನ್ನಡ ಭಾಷೆಯಲ್ಲಿರುವಂಥ ತಪ್ಪು ಗ್ರಹಿಕೆಗಳು ಯಾವ್ದು ಯಾವುದಂದ್ರೆ ಇತ್ತೀಚೆಗೆ ದಿನಗಳಿಂದ ಬಂದಿರುವ ಹೊರದೇಶದಿಂದ ಬರು ಬಂದಿರುವ ಕೆಲವೊಂದು ವ್ಯವಹಾರ ವ್ಯವಹಾರಗಳು ನಮಗೆ ಈ ಥರದಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದೆ ಈ ಹೊರದೇಶದಲ್ಲಿ ಬಂದಿರುವಂತಹ ವ್ಯವಹಾರಗಳಿಗೋಸ್ಕರ ನಾವು ನಾವು ಬೇರೆ ಭಾಷೆಯನ್ನು ಮಾತಾಡ್ತೀವಿ ಈಗ ಆಂಗ್ಲ ಭಾಷೆ ಆಗಿರ್ಬೋದು ಹಿಂದಿ ಭಾಷೆ ಆಗಿರುದು ಪ್ರತಿಯೊಂದು ಕೂಡ ವ್ಯಾಪಾರದ ಉದ್ದೇಶವನ್ನು ಇಟ್ಟುಕೊಂಡು ಬೇರೆ ಭಾಷೆಯನ್ನು ಮಾತಾಡ್ತೀವಿ ಅದಕ್ಕೋಸ್ಕರ ಈ ಕನ್ನಡ ಭಾಷೆಯ ಮೇಲೆ ತಪ್ಪು ಗ್ರಹಿಕೆಗಳು ಬಂದಿದೆ ಈ ಕನ್ನಡ ಭಾಷೆ ಮಾತಾಡೋದನ್ನು ನಮಗೆ ಯಾವುದೇ ರೀತಿ ವ್ಯವಹಾರ ವಹಿವಾಟುಗಳು ನೆಡ್ಸೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ತಪ್ಪು ತಿಳಿವಳಿಕೆ ಇರ್ಬೋದು ಆಮೇಲೆ ಮತ್ತೆ ಪ್ರತಿಯೊಂದು ನಾವು ಒಂದು ನಾವು ಹೋಗುವಂಥ ಸ್ಕೂಲು ಕಾಲೇಜಸ್ಸು ಎಲ್ಲಗಳಿಗೂ ಕೂಡ ಸ್ ಶಾಲೆಗಳಿಗೆ ಸ್ಕೂಲ್ಗಳಿಗೆ ಎಲ್ಲದಕ್ಕೂ ನಮಗೆ ಇದರಿಂದ ತಪ್ಪು ಗ್ರಹಿಕೆಗಳು ಅಂದರೆ ಶಾಲೆ ಮಕ್ಕಳಿಗೂ ಕೂಡ ಕನ್ನಡ ಮಾತಾಡೋದರಿಂದ ನಿಮಗೆ ಮುಂದೆ ಕೆಲ್ಸಕ್ಕೆ ತೊಂದರೆ ಆಗ್ಬೋದು ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು ಅಂತಲೇ ಹೇಳ್ತನೇ ಬೆಳೆಸ್ತಾ ಇದ್ದಾರೆ ಹೊರತು ಕನ್ನಡ ಭಾಷೆಯಿಂದ ಪ್ರತಿಯೊಂದು ಒಳ್ಳೆಯದಿದೆ ಅಂತ ಹೇಳ್ತಿಲ್ಲ ಈ ತಪ್ಪು ಗ್ರಹಿಕೆಗಳಿಂದ ಇದೊಂದು ಸಣ್ಣ ಪುಟ್ಟ ಒಂದು ತಪ್ಪು ಸಾಮಾನ್ಯ ತಪ್ಪುಗಳು ಅಂದರೆ ಈಗಿನ ಇತ್ತೀಚಿನ ಪ್ರಪಂಚಕ್ಕೆ ತಕ್ಕಂತೆ ನಾವು ಹೊಂದ್ಕೊಳ್ಳೋದಕ್ಕೋಸ್ಕರ ಈ ಥರ ತಪ್ಪು ಗ್ರಹಿಕೆಗಳನ್ನ ಮಾಡ್ತಾ ಇದ್ದಾರೆ ಈ ಕನ್ನಡ ಎ ನಮಗೆ ಈ ಭಾಷೆಯಲ್ಲಿ ನಾವು ಪ್ರತಿಯೊಂದು ನಾವೇನು ನಾವು ಕನ್ನಡದ ಜನ ಏನು ಮಾಡ್ತೀವಿ ಅಂದರೆ ಪ್ರತಿಯೊಂದು ಎಲ್ಲಿಗೆ ಹೋಗ್ತೀವಿ ಅಲ್ಲಿಗಲ್ಲಿಗೆ ನಾವು ಕರೆಕ್ಟಾಗಿ ಅವ್ರವ್ರಿಗೆ ಹೇಗೆ ಹೇಗೆ ಬೇಕೋ ಹಾಗೆ ನಿಭಾಯಿಸ್ಕೊಂಡು ನಾವು ಆ ಭಾಷೆನ ಕಲಿತ್ಕೊಂಡು ಮಾತಾಡ್ತೀವಿ ಆದರೆ ನಮ್ಮ ಬೇರೆ ದೇಶದಿಂದ ನಮ್ಮ ಕಡೆಗೆ ಬಂದವರಿಗೆ ಬೇರೆ ದೇಶ ಆಗಿರ್ಬೋದು ಬೇರೆ ತಾಲೂಕು ಆಗಿರ್ಬೋದು ಪ್ರತಿಯೊಬ್ರು ಕೂಡ ಬೇರೆ ದೇ ಹೊರದೇಶದಿಂದ ಅವ್ರು ನಮ್ಮ ಹತ್ರ ಬಂದಾಗ ನಮ್ಮ ಹತ್ರ ಏನಾದ್ರು ತೊಗೊಳ್ಳಬೇಕು ಅಂತ ಅಂದಾಗ ನಾವು ಅವರಿಗೆ ಕನ್ನಡವನ್ನು ಕಲಿಸಿ ನಾವು ಮಾತಾಡಬೇಕು ಆದರೆ ನಾವು ಎಂತ ಮಾಡುವುದಂದ್ರೆ ಅವರು ಅವ್ರು ಮಾತಾಡೋ ಭಾಷೆಗೇ ನಾವು ಅದೇ ಥರವೇ ಉತ್ತರ ಕೊಟ್ಟುಬಿಟ್ಟು ಅವ್ರಿಗೆ ಏನು ಬೇಕೋ ಅನ್ನೋದನ್ನು ನಾವು ಕೊಡ್ತೀವಿ ಅದಕ್ಕೆ ವ್ಯವಹಾರ ಉದ್ದೇಶಗಳಿಗೋಸ್ಕರವೇ ಈ ಈ ಕನ್ನಡ ಭಾಷೆ ಅನ್ನೋದು ಕೂಡ ಸಾಮಾನ್ಯ ಇದು ಕನ್ನಡ ಭಾಷೆ ಮಾತಾಡೋದ್ರಿಂದ ಸಾಮಾನ್ಯ ತಪ್ಪು ಗ್ರಹಿಕೆಗಳನ್ನ ಉ ಉ ಉಂಟಾಗ್ತಾ ಇದೆ ಅಂತ ಮತ್ತು ಇದೇ ಈ ತಪ್ಪು ಗ್ರಹಿಕೆಗಳಿಂದ ಈಗ ವ್ಯವಹಾರ ಉದ್ದೇಶಗಳಿಗೇ ತುಂಬ ಪ್ರಾಮುಖ್ಯತೆ ಕೊಡೋದರಿಂದ ಈ ಭಾಷೆಗಳ ಮೇಲೆ ಹೊರೆ ಆಗ್ತಾ ಇರ್ಬೋದು ಈ ಈ ಆಂಗ್ಲ ಭಾಷೆ ಮತ್ತು ಈ ಬೇರೆ ಹೊರಭಾಷೆಗಳನ್ನ ಕಲಿಯಬೇಕು ಅಂತ ಹೆಚ್ಚು ಎಲ್ಲರೂ ಕೂಡ ಪ್ರಭಾವಿತರಾಗ್ತಿದ್ದಾರೆ ಆದರೆ ಈ ಕಲ್ತಿರೋ ಭಾಷೆ ಕನ್ನಡ ಭಾಷೆನ ಮರಿತಾ ಇದರಿಂದ ಇದರಿಂದ ತಪ್ಪು ಗ್ರಹಿಕೆಗಳಿಂದ ಈ ಹೊರಗಡೆ ಬಂದಾಗ ನಮ್ಮ ಭಾಷೆನ ನಾವು ಬೇರೆಯವರಿಗೂ ಕಲಿಸಿ ಅದರಿಂದ ನಾವು ಅವರಿಂದ ಆ ಭಾಷೆನ ಮಾತಾಡಿ ನ ಈ ಕನ್ನಡ ಭಾಷೆನೂ ಮಾತಾಡೋಕ್ಕೂ ಒಂದು ಕನ್ನಡ ಭಾಷೆ ಮಾತಾಡೋದರಲ್ಲೇ ಒಂದು ಕಳೆ ಇದೆ ಆಂಗ್ಲ ಭಾಷೆ ಮಾತಾಡೋದಕ್ಕಿಂತಲೂ ಆದರೆ ಕನ್ನಡ ಭಾಷೆಯಲ್ಲಿ ಪ್ರತಿಒಂದು ಪದಕ್ಕೂ ಕೂಡ ಅರ್ಥಗಳಿದೆ ಆದರೆ ಇಂಗ್ಲೀಷ್ ಭಾಷೆ ಥರ ಒಂದೇ ಪದಗಳಿಗೆ ಅರ್ಥ ಇರೋ ಥರ ಇಲ್ಲ ಆದರೆ ಈ ಬನ್ನಿ ಹೋಗಿ ಅನ್ನೋ ಬ ಮಾತುಗಳು ಕನ್ನಡದಿಂದಲೇ ಬಂದಿರೋದರಿಂದ ಈಗೊಂದು ಕನ್ನಡ ಭಾಷೆಗೆ ಒಂದು ಅರ್ಥ ಇದೆ ಅದಕ್ಕೆ ಒಂದು ಅದಕ್ಕೇ ಆದಂಥ ಒಂದು ಬೆಲೆ ಇದೆ ಅಂತ ಹೇಳ್ಬೋದು